ನಾನು ಒಂದು ಎರಡು ವಾರಗಳ ಹಿಂದೆ ಆನ್ಲೈನ್ ಮುಖಾಂತರ ಒಂದು ಐದು ಶರ್ಟ್ಗಳನ್ನು ತರಿಸಿದ್ದೆ ಆ ಶರ್ಟ್ಗಳು ನಾನೊಂದು ಎರಡು ಸಲ ಯೂಸ್ ಮಾಡಿಂದ ಆ ಶರ್ಟ್ಗಳಲ್ಲಿರುವ ಒಂದು ಬಣ್ಣ ಹೋಗುತ್ತಿದೆ ಹಾಗೆಯೇ ನಾನು ಯಾವ ರೀತಿ ಒಂದು ಆರ್ಡರ್ ಮಾಡಿದ್ದೆ ಅಲ್ವಾ ಆ ರೀತಿ ಆ ಶರ್ಟ್ಗಳು ಬಂದಿಲ್ಲ ಹೇಗೆಂದರೆ ನಾನು ಮಾಡಿರುವ ಒಂದು ಕಲರ್ಗಳೇ ಬೇರೆ ನನಗೆ ಆರ್ಡರಲ್ಲಿ ಬಂದಿರುವ ಕಲರ್ಗಳೇ ಬೇರೆ ಹಾಗೇ ಮತ್ತು ನಾನು ಹೋಗಲಿ ಅಂತ ಯೂಸ್ ಮಾಡಿದೆ ಬಟ್ ಅದು ಕಲರ್ ಎಲ್ಲ ಹೋಗ್ತಿದೆ ಹಾಗಾಗಿ ನಾನು ಆ ಒಂದು ಶರ್ಟ್ಗಳನ್ನು ರಿಟರ್ನ್ ಮಾಡಬೇಕೆಂದು ಅನ್ಕೊಂಡಿದ್ದೀನಿ